ಹಾಂ ಕಿರಣ ಹಿಂದೆ ನೋಡ್ದೇವೆ ಹೇಳಿ ರೀ ಇದು ಬೆಂಗಳೂರು ಅಂಗಡಿ ರೀ ಇದು ಬೆಂಗ್ಳೂರು ಸ್ಟೋರ್ ಅಂತ

ಹ್ಞೂ ರೀ ಹ್ಞೂ ರೀ

ಏ ಒಂದು ಅರ್ಧ ದುಡ್ಡು ಕೊಡ್ಬೇಕಾಗತ್ತೆ ರೀ ಅರ್ಧ ರೊಕ್ಕ ಕೊಟ್ರಿ ಅಂದ್ರೆ

ಅದ್ರಲ್ಲಿ ಲೇಟ್ ಆಗತ್ ರೀ ಸರ್ ಮತ್ತೆ ಎಲ್ಲ ದಿನ್ಸಿಕೆ ನಾವು ಕಟ್ಬೇಕಲ್ಲ ರೀ ಬ್ಯಾಳಿಕೆ ತೊಗರಿ ಬೇಳಿ ಒಳ್ಳೆಣ್ಣೆ ಹಾಂ ಕೇಳಿರಿ ರೇಟ್ ಎಲ್ಲ ಜಾಸ್ತಿ ಅದಾವೆ ರೀ ಈಗ ಕಾಳುಕಡಿ ಇವೆಲ್ಲ ಒಳ್ಳೆಣ್ಣೆ ರೇಟು ಜಾಸ್ತಿ ಆಗ್ಯಾತೆ ರೀ ಹಾಂ ರೀ ಹಾಂ ಸೋನಮಸುರಿ ಅದಾವೆ ರೀ ನೀವು ಬಂದು ಒಂದು ಸ್ವಲ್ಪ ಯಾವು ಬೇಕಾರೆ ನೋಡ್ಕಂಡು ಅಂದರೆ ನಾವು ರೆಡಿ ಮಾಡಿ ಇಟ್ತು ಇಟ್ಬುಡ್ತೆವಿ ಎಲ್ಲ ಕಟ್ಟಿ

ಹಾಂ ರೀ ಹ್ಞೂ ರೀ ಮತ್ತೆ ಸ್ವೀಟ್ ಏನು ಮಾಡ್ತೀರಿ ಏನು ಹುಗ್ಗಿ ಮಾಡ್ತಿರಿ ಬೂಂದೇ ಮಾಡ್ತಿರಿ ಏನು ಮಾಡ್ತಿರಿ ಮತ್ತೆ ಕಡ್ಲೆ ಹಾಂ ಟೇಸ್ಟ್ ಛಲೋ ಐತೆ ನೋಡಿರಿ ಮೊನ್ನೆ ಬೆಯ್ಸಿಟ್ಟಿವಿ ರೀ ಎಲ್ಲ ಅದಾವೆ ರೀ ತುಪ್ಪ ಐತ್ರಿ ಡಾಲ್ಡ ಐತಿ ಹ್ಞೂ ರೀ ನಂದಿನಿ ರೀ ಹಾಂ ಎಲ್ಲಾ ಅದಾವೆ ರೀ ಎಲ್ಲ ಕಿರಾಣಿ ಸಾಮಾನು ಏನೇನು ಬೇಕು ಎಲ್ಲ ಅದಾವೆ ಹಾಂ ರೀ ಹ್ಞೂ ರೀ

ಹೌವ್ನ್ ರೀ ಮತ್ತೆ ಸಬಕಾರ ಪುಡಿ ಸಬ್ಕಾರ ಮತ್ತು ಬಂಡ ಅವಲಕ್ಕಿ ಇವೇನು ಬ್ಯಾಡಲ್ಲ ರೀ

ಹ್ಞೂ ರೀ ನಾವು ರೇಶನೆಲ್ಲ ಛಲೋ ಫಸ್ಟ್ ಇದ್ದಿದ್ದೆ ಕೊಡ್ತಿವಿ ರೀ ನೀವು ಬೇರೆ ಏನಾರ ಪಂಕ್ಷನ್ ಇದ್ದರೆ ನಮ್ಗೆ ಆರ್ಡರ್ ಮಾಡ್ರಿ ಮತ್ತೇನಾರು ಮದಿವೆ ಏನಾರು ಪಂಕ್ಷನ್ ಇದ್ರೆ ನಮ್ಗೆ ಆರ್ಡರ್ ಹೇಳಿ ರೀ ನಾವೆಲ್ಲಾ

ಹಾಂ ರೀ ಸರ್